ನಮ್ಮ ಹಳ್ಳಿಯ ವ್ಯವಸ್ಥೆ ಬಸ್ನ ವ್ಯವಸ್ಥೆಗಳು ಆಟೋಗುಳು ಹಾಗೂ ರೋಡ್ ರೋಡ್ ಸಾರಿಗೆ ದುರಿಯ್

ವ್ಯವಸ್ತೆಯ ದುರ್ವವಸ್ಥೆಯ ಹಾಗು ಕಾರಣ ಬಸ್ನಲ್ಲಿ ತುಂಬ ಫ್ರೀ ಬಸ್ ಆಗಿದ ಕಾರಣಕ್ಕೆ ಬಸ್ನಲ್ಲಿ ತುಂಬ ರಶ್ ಇರೋದಕ್ಕೆ ಬೇರೆ ಆಟೋದಲ್ಲಿ ಹೋಗೋಕೆ ಹಾಟೋ ಚಾರ್ಜಸ್ ಜಾಸ್ತಿ ಆಗಿದೆ ಆದ ಕಾರಣಕ್ಕೆ ನಾವು ಬಸ್ನಲ್ಲಿ ತುಂಬಾ ತುಂಬಾ ಅಂದರೆ ತುಂಬಾ ಬಸ್ಸು ಬಸ್ಗಳಲ್ಲಿ ಹೋಗೋಕ್ಕೆ ತುಂಬಾ ತೊಂದರೆಯಾಗುತ್ತದೆ ಫ್ರೀ ಆದ ಕಾರಣಕ್ಕೆ ನಾವು ತಡವಾಗಿ ಬೇರೆ ಊರಿಗೆ ಹೋಗೋಕೆ ತುಂಬಾ ಲೇಟ್ ಆಗುತ್ತದೆ ಆದ ಕಾರಣಕ್ಕೆ ನಾವು ಆಟೋಗಳಲ್ಲಿ ಹೊಗ್ಬೇಕು ಹೋಗ್ಬೇಕಂದ್ರೆ ರೇಟ್ ತುಂಬಾ ರೇಟ್ ಆಗಿದೆ ರೋಡಲ್ಲು ಸರಿಯಿಲ್ಲ ತಗ್ಗುದಿಮ್ಮಿಗಳು ಆಮೇಲೇ ಟ್ರಾಫಿಕು ಆಮೇಲೇವು ಇಷ್ಟೆಲ್ಲ ತೊಂದರೆಗಳು ಆಗುತ್ತೆ ಬಸ್ಸೂ ಟೈಮ್ ಟು ಟೈಮ್ ಬಸ್ ಇಲ್ಲ ಒಂದು ಟೆನ್ ಮಿನಿಟ್ಸ್ ಹತ್ತು ನಿಮಿಷಕ್ಕೆ ಒಂದು ಬಸ್ ಬಂದರೆ ಹತ್ತು ನಿಮಿಷದಲ್ಲೇ ತುಂಬ ಜನರು ನಿಲ್ತಾರೆ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸು ಫುಲ್ ಆಗಿರ್ತತಿ ಆಲ್ಮೋಸ್ಟ್ ಬಸ್ ಫುಲ್ ಆಗಿರ್ತತಿ ನಮಗೆ ಬಸ್ನಲ್ಲಿ ಕೂಡಕ್ಕೆ ಆಗೋಲ್ಲ ನಿಲ್ಲೊಕ್ಕು ಆಗೋಲ್ಲ ತೊಂದರೆ ಆಗುತ್ತದೆ ಬಸ್ಸು ಬಸ್ನಲ್ಲಿ ಹೋಗೋಕೆ ತೊಂದ್ರೆ ಆಟೋದಲ್ಲಿ ತುಂಬಾ ಅಂದರೆ ಒಬ್ರಿಗೆ ಇಬ್ಬರಿಗೆ ಕೂಡಾಕೆ ಆಗೋಲ್ಲ ತುಂಬಾ ಅಂದರೆ ಒಂದು ಮಿನಿಮಮ್ ಆಟೋದಲ್ಲಿ ಹೋದ್ರೆ ನಾಲ್ಕು ಮೂರು ನಾಲ್ಕು ಜನ ಬೇಕು ಇಲ್ಲ ಮಿನಿಮಮ್ ದೊಡ್ಡ ಆಟಾ ಅಪ್ಪಿ ಆಟೊಗಳಿದ್ರೆ ಅದರಲ್ಲಿ ಮಿನಿಮಮ್ ಹತ್ತು ಹನ್ನೆರಡು ಜನ ಕೂರ್ಸಿಕೊಳ್ತಾರೆ ಇಬ್ಬರಿಗೆ ಒಬ್ಬರಿಗೆ ಹೋಗೋಕೆ ಬಿಡೋಲ್ಲ ಅವ್ರಿಗೆ ತುಂಬಾ ಬೆ ದುಡ್ಡು ಬೇಕಲ್ಲ ಆಟೋದೊರಿಗೆ ಒಬ್ಬರು ಕಡೆಯಿಂದ ಇಬ್ರು ಮೂವರಿದ್ರೆ ತುಂಬಾ ಲಾಸ್ ಆಗುತ್ತೆ ಅವರಿಗೆ ಹತ್ತು ಹನ್ನೆರಡು ಜನಗಳು ಇದ್ರೆ ಅವರಿಗೆ ಲಾಭಗಳು ಆಗುತ್ತದೆ ಹಂಗಾಗಿ ನಮಗೆ ತೊಂದರೆ ಆಗುತ್ತದೆ ಬಸ್ನಲ್ಲೀ ಈಗ ಫ್ರೀ ಆದ ಕಾರಣಕ್ಕೆ ಫ್ರೀ ಇರೊದಕ್ಕೆ ಬಸ್ನಲ್ಲಿ ತುಂಬಾ ಕಷ್ಟ ಈಗ ನಮಗೆ ಆಮೇಲೆ ರೋಡೂ ದುರ್ವ್ಯವಸ್ಥೆ ಭಾಳ ತುಂಬಾ ಕೆಟ್ಟೋಗಿದೆ ತೊಂದರೆ ಆಗುತ್ತದೆ ನಮಗೆ